ನನಗೆ ವಿದ್ಯುತ್ತಿನ ಅಪಾಯಗಳ ಬಗ್ಗೆ ಮಾಹಿತಿ ಇದೆ ಏಕೆಂದರೆ ಈಗ ನಾವು ಈಗ ನಮ್ಮ ಮನೆಗಳ ಬಳಿ ಕರೆಂಟಿನ ಕಂಬಗಳು ಇರ್ತಾವೆ ಆ ಕರೆಂಟಿನ ಕಂಬಗಳ ಬಳಿ ನಾವು ಹೋಗಬಾರದು ಯಾಕೆಂದ್ರೆ ಅದು ಕರೆಂಟ್ ಶಾಕ್ ಆಗಬೋದು ಒಂದು ಒಂದು ಸರಿ ಈಗ ಮಳೆ ಬಂತು ಅಂದ್ರೆ ಅದ್ರ ಬಳಿರೆ ನಾವು ಖತ್ತೇ ಹೋಗ್ಬಾರ್ದು ಯಾಕೆಂದ್ರೆ ಸ್ಪಾರ್ಕ್ ಆಯ್ತಂದ್ರೆ ಜೀವ ಭೀ ಹೋಗ್ಬೋದು ಈಗ ಸಣ್ಣ ಮಕ್ಕಳು ಏನ್ಮಾಡ್ತಾರೆ ಅವ್ರಿಗೆ ಏನು ಭೀ ಗೊತ್ತಾಗಲ್ದು ಈಗವ್ರು ಏನ್ಮಾಡ್ತಾರೆ ಓಡ್ಕೊತ ಹೋಗ್ತಾರೆ ಈಗ ನಾವೇನು ಅವ್ರಿಗೆ ಹೇಳಬೇಕಿದು ಹಿಂಗೆ ಇರ್ತದೆ ಇದು ಸ್ಪಾರ್ಕ್ ಆಗ್ತದೆ ಇದು ಮುಟ್ಟಿದ್ರೆ ನಮ್ಮ ಜೀವ ಹೋಗ್ತದ ಅದು ತೋಲ್ ಡೇಂಜರ್ ಇರ್ತದ್ರಿ ಅದಕ್ಕೆ ನಾವು ಅದರಿಂದ ದೂರ ಇರಬೇಕ್ರಿ ಈಗ ಎಕ್ಸಾಂಪಲ್ ನಮ್ಮನೆಲೆ ಆಗಿನ ಘಟನೆ ಈಗ ನಮ್ದು ಫ್ಯಾನ್ ಖರಬಾಗಿತ್ರಿ ಅದು ನಮಗೆ ಗುರುತಿದಿಲ್ಲ ನಮಗೆ ಖೂನ ಇದ್ದಿದ್ದಿಲ್ಲ ಅದು ಸಪ್ಲೈ ಆಗುತ್ತಾ ಅದು ರ್ಯಾಕ್ ಸಾಮಾನು ಇಡೋ ರ್ಯಾಕಿನ ಬಳಿ ನಾವು ಹಿಂಗೆ ಪ್ಲೇಟ್ ತೊಗೊಳೊಕ್ಕೆ ಹೋದ ಒಂದಿನ ಏನಾಯ್ತು ಕರೆಂಟ್ ಹೊಡಿತು ಈಗ ನಾವು ಕರೆಂಟ್ ಯಾಕೆ ಹೊಡ್ದುದ ಅಂತ ನಾವು ಈಗ ಯು ಕ್ಯಾಶುಲ್ ಆಗಿ ಮಳೆ ಹೊಂಟಿದೆ ಏನರ ಆಗಿರ್ಬೇಕು ಅಂತ ತಿಳ್ಕೊಂಡಿದೇವ್ರಿ ಅದಕ್ಕೆ ಈಗ ದಿನ ನಾವು ಮುಟ್ತಾ ಹೋದಾಗೆಲ್ಲ ಮುಟ್ತಾ ಹೋದಾಗೆಲ್ಲ ಈಗ ಹೊಡಿಲತ್ತಿತ್ತೇರಿ ಈಗ ನಾವೇನು ಮಾಡ್ದೇವು ಎಲೆಕ್ಟ್ರಿಕ್ ಅವ್ರ ಬಳಿ ಹೋಗಿ ಫೋನ್ ಹಚ್ಚಿ ಅವ್ರಿಗೆ ಫೋನ್ ಹಚ್ಚಿದೇವ್ರಿ ಫೋನ್ ಹಚ್ದಾಗ ಅವ್ರು ಮನೆಗೆ ಬಂದರು ಚೆಕ್ ಮಾಡಿದ್ರು ಚೆಕ್ ಮಾಡಿದ್ರು ಅವ್ರಾಗ ಹೇಳಿದ್ರು ನಿಮ್ದು ಫ್ಯಾನಿಂದ ಪ್ರಾಬ್ಲಮ್ ಇದೆ ನಿಮ್ದು ಫ್ಯಾನ್ ಹೋಗಿದ್ಕೆ ಖರಬಾಗಿದೆ ಈಗ ಅದಕ್ಕೆ ಏನಾಯ್ತು ಈಗ ಅವ್ರು ಭೀ ಸ್ವಿಚ್ ಬೋರ್ಡವ ಏನು ಭೀ ಮುಟ್ಟೋಕ್ಕೆ ಹೋಗ ಬೇಡ್ರಿ ಅವ್ರು ಸರಿ ಮಾಡ್ದವ್ರು ಸರಿ ಮಾಡಿದ ಆಮೇಲೆ ಆಗು ಕರೆಂಟ್ ಹೊಡೆದು ಸ್ಟಾಪ್ ಆಯ್ತರಿ ಅದಕ್ಕೆ ನಾವು ಏನ್ಮಾಡಬೇಕು ಕರೆಂಟ್ನಿಂದ ದೂರೇ ಇರಬೇಕ್ರಿ ಕರೆಂಟಿನ ಕಂಬಗಳರೆ ರೋಡಿನ ಬಲ್ಲಿ ಇಲ್ಲೇ ಇರ್ತಾವೆ ಊರೂರು ಬಲ್ಲಿ ಊರ್ಗಳ ಬಲ್ಲಿ ಎಲ್ಲ ಇರ್ತಾವೆ ಆಗ ಸಣ್ಣ ಮಕ್ಳಿಗೇನು ಭೀ ಖುನಾಗದುರಿ ಆ ದೊಡ್ಡವ್ರು ಭೀ ಹಂಗೆ ಹೋಗ್ತಾರ್ರೀ ಅವ್ರಿಗೆ ಭೀ ನಾವೇನು ಹೇಳಬೇಕ್ರಿ ಏನು ಹೇಳ್ಬೇಕೆಂದರೆ ಅದು ಡೇಂಜರ್ ಇರ್ತದೆ ಅದ್ರ ಬಲ್ಲಿ ಹೋಬಾರ್ದು ಕರೆಂಟ್ ಶಾಕ್ ಹೊಡೀತದೆ ಅಂತೆ ಹೇಳಬೇಕ್ರಿ ನಾವು ಈಗ ಮನೆಗಳು ತೋಲ ಮಂದಿ ಮನೆಗಳು ಭೀ ಶಾಕ್ ಆಗ್ತದ್ರಿ ಇದು ಸ್ವಿಚ್ ಬೋರ್ಡ್ದಾಗ ಹಿಂಗ ಸ್ಪಾರ್ಕ್ ಆಗ್ತದ ಅದಕ್ಕೆ ನಾವು ದೂರೇ ಇರಬೇಕು ಮತ್ತು ಹಸಿಕೈಯಲ್ಲೆನು ಮುಟ್ಬಾರದು ಹಸಿಕೈಯಿನಿಂದ ಮುಟ್ಬಾರ್ದಿದು ಹೋದ್ರೆ ಶಾಕ್ ಹೊಡೀತದೆ ಈಗ ನಾವು ಕೈಸಿಡ್ಕೊಂಡೇ ಅತ್ತ ಯಾವ್ದು ಭೀ ಒಂದು ಕೈ ಹೊಸ ಹಸಿ ಆದ್ರು ಭೀ ಕೈ ಹಸಿ ಆದ್ರು ಭಿ ನಾವು ಸಿಟ್ಕೊಂಡು ಯಾವ್ದು ಭೀ ಸ್ವಿಚ್ ಬೋರ್ಡ್ ಆಗಲಿ ಸ್ವಿಚ್ ಹಾಕೋದು ಲೈಟು ಫ್ಯಾನಾಗಲಿ ಹಾಕಬೇಕು ಈಗ ಮತ್ತೆ ನಮ್ಮ ಕಾಲ್ಗಳು ಹಸಿ ಇರ್ತಾವೆ ಈಗ ನಾವು ಸ್ನಾನ ಮಾಡಿ ಬರ್ತೀವ್ರಿ ಕಾಲು ಹಸಿ ಇರ್ತಾವೆ ಕೈ ಕಾಲು ಮಾರಿ ತೊಳ್ಕೊ ಬಂದ್ರೆ ಕಾಲು ಹಸಿ ಇರ್ತಾವೆ ಆಗ ನಾವು ಏನ್ಮಾಡಬೇಕು ಚಪ್ಪಲಿ ಹಾಕ್ಕೊಬೇಕ್ರಿ ಚಪ್ಪಲಿ ಹಾಕ್ಕೊಂಡು ಲೈಟ್ ಆಗಲಿ ಫ್ಯಾನ್ ಆಗಲಿ ಸ್ವಿಚ್ ಹಾಕಬೇಕ್ರಿ ಈಗ ನಮಗೆ ಏನು ಇದ್ರಿಂದ ಏನು ಖೂನಾಗ್ತದೆ ಅಂದ್ರೆ ಈಗ ನಾವು ಕರೆಂಟಿನ ಬಲ್ಲಿ ಹೋಗ್ಲತ್ರ ವಿಚಾರ ಮಾಡ್ಬೇಕು ಅದು ಕರೆಂಟ್ ಶಾಕ್ ಹೊಡೀತದೆ ಅದ್ರಲ್ಲಿಂದ ನಾವೇನು ದೂರೇ ದೂರ್ದಿಂದ್ಲೇ ಹೋಗ್ಬೇಕು ನಾವು